ಹಲೋ ಇದು ನಂದಿನಿ ಕೊಕೊನಟ್ ಮಿಲ್ಲಾ ನೀವು ಅದರ ಓನರ್ ಹೆಸರು ಹೇಳ್ಬೋದ ನಿಮ್ಮದು ಹಾಂ ಸರಿ ಮ್ಯಾಮ್ ನನ್ನ ಹೆಸರು ಅಕ್ಷತಾ ಅಂತ ನಾವು ನಾವು ನಿಮ್ಮ ಕೊಕೊನಟ್ ಬ ಕೊಕೊನಟ್ ಮಿಲ್ ಬಗ್ಗೆ ತುಂಬ ಕೇಳಿದ್ದೀವಿ ನಾನು ಮುಂದಿನ ವಾ ಮುಂದಿನ ತಿಂಗಳು ನಮ್ಮದು ಒಂದು ಬೇಕ್ರಿ ಓಪನ್ ಮಾಡಬೇಕಿತ್ತು ಅದಕ್ಕೆ ನಾವು ನಿಮ್ಮಲ್ಲಿಯೇ ಕೊಕೊನಟ್ ಆಯಿಲ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಎಲ್ಲಿಯ ಎಲ್ಲಿ ಅಂದರೆ ನಾವು ಬಸ್ ಸ್ಟ್ಯಾಂಡ್ ಹತ್ತಿರ ಹೊಸ ಬಿಲ್ಡಿಂಗ್ ಆಗ್ತಿದೆ ಅಲ್ವಾ ಅಲ್ಲಿ ನಾವು ಹೊಸದಾಗಿ ಬೇಕ್ರಿನ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಎಣ್ಣೆಯ ಅವಶ್ಯಕತೆ ಇದೆ ಅದಕ್ಕೆ ನಿಮ್ಮ ಕಂಪನಿ ತ ಮಿಲ್ಸಿಂದ ಎಣ್ಣೆ ತುಂಬ ಚೆನ್ನಾಗಿದೆ ಅಂತ ಬಹಳಷ್ಟು ಜನ ಹೇಳಿದರು ಅದಕ್ಕಾಗಿ ನಾನು ಕರೆ ಮಾಡಿದೆ ನಿಮ್ಮ ಗುಣಮಟ್ಟ ಹೇಗಿದೆ ಅಂತ ಹೇಳ್ಬೋದ ನೀವು ಅದರ ಹಾಂ ನಮಗೆ ವಾರಕ್ಕೊಂದ್ಸಲ ಆದರೂ ಸಾಕು ಹಾಂ ಮ್ಯಾಮ್ ಹಾಂ ಹಾಂ ಮ್ಯಾಮ್ ಅಂದರೆ ಯಾವುದೇ ರೀತಿಯ ಕಲಬೆರಕೆ ಇಲ್ಲ ಅಂತ ಅಂದ್ಕೊಳ್ತೀನಿ ಹಾಂ ಅಂದರೆ ಒಳ್ಳೆಯ ಗುಣಮಟ್ಟದ್ದೇ ಇದೆ ಅಂತ ನಾನು ಕ ಬಹಳಷ್ಟು ಜನರಿಂದ ಕೇಳಿದೆ ನಿಮ್ಮನ್ನು ನಿಮ್ಮನ್ನು ಕೇಳಿ ಕೇ ಕನ್ಫರ್ಮ್ ಮಾಡಿಕೊಳ್ಳೋಣ ಅಂತ ಕಾಲ್ ಮಾಡಿದೆ

ಅಂದರೆ ನಿಮ್ಮದು ವಿಧ ವಿಧವಾದ ಎಣ್ಣೆಯನ್ನು ತಯಾರಿಸ್ತೀರಾ ಊಟಕ್ಕೆ ಹಾಗೂ ಪದಾರ್ಥಕ್ಕೆ ಹಾಂ ಹಾಗೆ ಮತ್ತೆ ತಲೆಗೆ ಹಚ್ಕೊಳ್ಳಕ್ಕೆನೂ ಇದು ತಯಾರು ಮಾಡ್ತೀರಾ ಹಾಂ ಹಾಂ ಅಂದರೆ ನಮ್ಮದು ಸ್ವೀಟ್ ಅಂದರೆ ಸಿಹಿಗಳನ್ನು ಮಾಡೋದ್ರಿಂದ ನಾವು ನಮಗೆ ಒಳ್ಳೆಯ ಮರಳು ಮರಳು ಆಗಿರೋವಂಥ ಅಂದರೆ ಸ್ವಲ್ಪ ಚೆನ್ನಾಗಿರೋವಂಥ ತುಪ್ಪದ ಅವಶ್ಯಕತೆ ಇದೆ ಹಾಗೆ ಎಣ್ಣೆದು ಅವಶ್ಯಕತೆ ಇದೆ ಎಣ್ಣೆನೇ ಜಾಸ್ತಿ ಬೇಕಿರೋದು ತುಪ್ಪ ನಾನು ಬೇರೆ ಕಡೆಯಿಂದ ನೋಡ್ತೇನೆ ಎಣ್ಣೆ ನಿಮ್ಮ ಕಂಪನಿದೆ ಆಗಬೇಕು ಹಾಂ ಹಾಂ ಮ್ಯಾಮ್ ಹಾಗಾದರೆ ನಾನು ಮುಂದಿನ ತಿಂಗಳಿಂದ ನಾನು ಬೇಕ್ರಿ ಸ್ಟಾರ್ಟ್ ಮಾಡೋದ್ರಿಂದ ನಾನು ಮುಂದಿನ ವಾರ ಬಂದು ನಿಮ್ಮದು ಮಿಲ್ಲಿಗೆ ಬಂದು ಒಂದು ಭೇಟಿ ನೀಡಿ ಹೋಗ್ತೇನೆ ಹಾಂ ಮ್ಯಾಮ್ ಹಾಗಾದರೆ ಸರಿ ನಾವು ಬರ್ತೀ ಬಂದು ಭೇಟಿ ನೀಡಿ ಇಷ್ಟ ಆದರೆ ನಮಗೆ ನಾವು ನಿಮ್ಮ ಕಂಪ್ ನಿಮ್ಮ ಮಿಲ್ಲಿಂದಾನೇ ನಮ್ಮ ಬೇಕ್ರಿಗೆ ಸಪ್ಲೈ ಮಾಡೋಕ್ಕೆ ಹೇಳೋಗ್ತೇನೆ ಸರಿ ಮ್ಯಾಮ್ ಬಾಯ್